ಹ್ಞೂ ಹ್ಞೂ ಈ ವೇಣು ಏನಾಗ ಬೇಕಾಗಿತ್ತು ನಿಮಗೆ ಹ್ಞೂ ಹೌದು ಓಕೆ ಓಕೆ ಎಲ್ಲಿಂದ ಬರ್ತಿರೋದು ನೀವು ಬೆಂಗಳೂರಾ ಪ್ರಾಪರ್ ಬೆಂಗಳೂರಾ ಇಲ್ಲ ಮೆ ಬೇರೆ ಮೈಸೂರು ಮಂಡ್ಯ ರಾಮನಗರ ಆ ಕಡೆಯಿಂದ ಯಾಕಂದರೆ ನೀವೇ ಆ ಕಡೆ ಏನಾರು ಇದ್ದರೆ ನಮ್ಗಿಂತ ತುಂಬ ಚೆನ್ನಾಗ್ ಬೆಳ್ದಿದ್ದ ತುಮ್ಕೂರು ಡಿಸ್ಟಿಕ್ಕು ಸರಿನಾ ತುಮ್ಕೂರು ಅದು ನಿರ್ ಇದ್ದರೆ ಅಲ್ಗೆ ಹೋಗ್ರಿ ಇನ್ನು ಚೆನ್ನಾಗ್ ಇನ್ಫಾರ್ಮೇಷನ್ ಕೊಡ್ತಾರೆ ನಮ್ಮ ಕಲೀಗ್ಸ್ ಇದಾರೆ ಬೇಕಾರೆ ಇನ್ಫಾರ್ಮ್ ಮಾಡ್ತಿರಿ ನೋಡಿ ಬೇಕಿದ್ದರೆ ನಮ್ಗಿಂತ ಯಾಕಂದ್ರ ಅಲ್ಲಿ ತುಂಬ ಚೆನ್ನಾಗ್ ಬೆಳಿತಾರೆ ನಮ್ಮ ಕರ್ನಾಟಕದಲ್ಲಿ ತುಮಕೂರು ಡಿಸ್ಟಿಕ್ ನಂಬರ್ ಒನ್ ಪ್ಲೇಸ್ ಇದೆ ರಾಗಿ ಬೆಳೆಯೋದರಲ್ಲಿ ಅದಕ್ಕೆ ನೀವೆಲ್ಲಿ ಆ ಕಡೆ ಹೋಗಂಗಿದ್ದರೆ ನಾವು ನಂಬರ್ ಕೊಟ್ಟು ಮಾತಾಡ್ತೇವೆ ಇಲ್ಲ ಈ ಕಡೆ ಕೋಲಾರಕ್ಕೆ ಬರ್ತಿರ ಅಂದರೆ ನಾವು ಬೇಕಾರೆ ಇದು ಮಾಡ್ತೆವೆ ರೀ ಅದು ಪೈರಲ್ಲಿ ಬೆಳ್ಯದಪ್ಪ ಮರದಲ್ಲಿ ಅಲ್ಲ ರಾಗಿ ಅನ್ನೋದು ಯಾವ್ದ್ಯಾವುದೋ ಬೆಳೆ ಅಲ್ಲ ಬಿತ್ತನೆ ಮಾಡ್ತಿವಿ ನೋಡಿ ನಾವು ಇನ್ನ ಸೀಝನ್ ಟೈಮಲ್ಲಿ ರಾಗಿ ಎತ್ಕೊಂಡು ಹೋಗಿ ಚೆಲ್ಬೇಕು ಹೊಲ್ದಲ್ಲಿ ಸರಿನಾ ಅದು ಗಿಡ್ದಲ್ಲು ಬೆಳೆಯಲ್ಲ ಮತ್ತು ಮರದಲ್ಲೂ ಬೆಳೆಯಲ್ಲ ಅದು ಪೈರನ್ನ ಬರುತ್ತೆ ಈಗ ಬತ್ತ ಹೆಂಗ್ ಬೆಳಿತಿವಿ ನಾವು ಹಾಂ ಆ ಥರ ಪೈರು ಮುಖಾಂತರ ಬರೋದು ಅದು ರಾಗಿ ಮರದಲ್ಲು ಬರಲ್ಲ ಗಿಡ್ದಲ್ಲು ಬರಲ್ಲ ರೆಂಬೆಗ್ಳ ಹಾಂ ಪೈರು ಅಂತರಪ್ಪಾ ರೆಂಬೆಗಳೆಲ್ಲ ಬರಲ್ಲ ಅದೂ ಪೈರು ಗೊತ್ತಾ ನಿಂಗೆ ಅವ್ ಪೈರು ನೋಡಿದ್ದೀರ ನೀವು ಹೆಂಗಿರುತ್ತೆ ಅಂತ ಅಲ್ರೀ ಇವತ್ತು ಟೆಕ್ನಾಲಜಿಸ್ ಡೆವೆಲಪ್ಮೆಂಟ್ ಆಗಿದೇ ಗೂಗಲ್ ಅಲ್ಲಿ ಹೊಡ್ದ್ರೆ ಗೊತ್ತಾಗಲ್ಲವಾ ನಿಮಗೆ ಗಿಡ ಯಾವುದು ಪೈರು ಯಾವುದು ಮರ ಯಾವುದು ಗೊತ್ತಿಲ್ಲ ಏನ್ರಿ ಓದ್ಕೊಂಡಿರೋದು ಏನು ಕೆಲಸ ಮಾಡ್ತಾ ಇದ್ದೀರ ಹಾಂ ಲೈವ್ ಅಲ್ಲಿ ತಿಳ್ಕೊಂಬೇಕಂದರೆ ಡೆರೆಕ್ಟಾಗಿ ಬನ್ನಿ ಏನು ಇದು ಮಾಡ್ಕೊಂಡಿದ್ದೀರ ಬನ್ನಿ ನಾವು ತೋರಸ್ತೀವಿ ಕರ್ಕೊಂಡು ಹೋಗೆ ದಿವಸ ಎಷ್ಟು ಜನ ಬರ್ತಿರದು ನೀವು ಎಷ್ಟು ದಿವಸ ಅಲ್ಲಾ ಎಷ್ಟು ದಿನ ಇರ್ತಿರ ಅಂತ ಕೇಳ್ತಾ ಇರದು ಒನ್ ಡೇನಾ ಬನ್ನಿ ಲೆವೆನ್ ತೌಝಂಡ್ ಆಗುತ್ತೆ ಪ್ಯಾಕೇಜು ಊಟ ಎಲ್ಲ ಸೇರಿ ನಮ್ಮದೇ ಐದು ಜನಕ್ಕೂನು ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ ಹ್ಞೂ ಓಕೆ ಬನ್ನಿ